ನಾನು ಮುಂಚೆ ಚಿಕ್ಕವಾಗಿದ್ದಾಗ ಅಂದರೆ ಹೈ ಸ್ಕೂಲ್ ಲೆವೆಲ್ ಕಾಲೇಜ್ ಲೆವೆಲ್ ಅಂತ ಇದ್ದಾಗ ನನಗಿಷ್ಟ ಆಗ್ತಾಯಿದ್ದಿದ್ದು ಬು ಪುಸ್ತಕಗಳು ಅಂತಂದರೆ ಕಥೆ ಪುಸ್ತಕಗಳು ಓದ್ತಾಯಿದ್ದೆ ಮತ್ತು ಅದೇ ರೀತಿಯಾಗಿ ರಾಮಾಯಣ ಮಹಾಭಾರತ ಈ ಥರ ಪುಸ್ತಕಗಳನ್ನ ಓದ್ತಾಯಿದ್ದೆ ಓದ್ಬಿಟ್ಟು ಓದಿದಾಗ ಚೆನ್ನಾಗೇ ಇರ್ತಾಯಿತ್ತು ಆ ಕತೆಗ್ಳು ಮ ಚೆನ್ನಾಗಿ ಅನ್ನಿಸ್ತಾಯಿತ್ತು ಮತ್ತೆ ಅದೇ ರೀತಿಯಾಗಿ ಈಗ ಹೇಳಬೇಕು ಅಂತಂದರೆ ಈಗ ಈಗ ಆ ಎಜ್ಯುಕೇಷನ್ ಮಾಡ್ತಾಯಿರೋದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಓದ್ತಾಯಿರ್ತೀನಿ ಮತ್ತೆ ಅದೇ ರೀತಿಯಾಗಿ ಓ ಓ ಅದೇ ರೀತಿಯಾಗಿ ಪುಸ್ತಕಗಳನ್ನು ಓದ್ತಾಯಿರ್ತೀನಿ